ಸಣ್ಣ ಮತ್ತು ಮಾಧ್ಯಮಗಳು ಕೂಡ ಈಗಿನ ಕಾಲದಲ್ಲಿ ತುಂಬ ಹೆಚ್ಚಿನ ಹೆಚ್ಚು ಆಗಿ ತುಂಬ ಅಭಿವೃದ್ಧಿಗೊಳ್ಳುತ್ತದೆ ಉದಾಹರಣೆಗೆ ಕೈಯಿಂದ ಮಾಡುವ ವಸ್ತುಗಳಿಗೆ ಅಂದರೆ ಕ್ರಾಫ್ಟಿಂಗ್ ಬೊ ಗೊಂಬೆಗಳಾಗಲಿ ಬಟ್ಟೆಯ ಚೀಲಗಳಾಗಲಿ ಮತ್ತು ಮರದಿಂದ ಮಾಡಿರುವ ಚೀಲಗಳಾಗಲಿ ಅದಕ್ಕೆ ತುಂಬ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇದೆ ನಮ್ಮ ರಾಜ್ಯ ಮಾರ್ಕೆಟೇ ಆಗಲಿ ಅಂತಾರಾಜ್ಯ ಮಾರ್ಕೆಟೇ ಆಗಲಿ ಅಂತಾರಾಷ್ಟ್ರೀಯ ಮಾರ್ಕೆಟೇ ಆಗಲಿ ತುಂಬ ಬೆಲೆಯಿದೆ ಸೊ ಅದರಿಂದಾಗಿ ರಫ್ತುಯಿಂದ ತುಂಬ ನಮಗೆ ಆರ್ಥಿಕತೆಯನ್ನು ಕೊಡುತ್ತದೆ ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಯು ಕೂಡ ಹೆಚ್ಚುತ್ತದೆ ತುಂಬ ರಾಷ್ಟ್ರ ದೇಶವು ಕೂಡ ತುಂಬ ಬೆಳೆಯಲು ಮತ್ತು ಮುನ್ನುಗ್ಗಲು ಮುನ್ನುಗ್ಗಲು ತುಂಬ ಸಹಾಯಕರವಾಗಿ ಇದು ಕೂಡ ಒಂದು ಪ್ರಯತ್ನ ಮಾಡುತ್ತದೆ ಸಣ್ಣ ಮತ್ತು ಮಾಧ್ಯಮ ಗಾತ್ರ ವ್ಯವಹಾರಗಳು